ತುಮಕೂರು ಜಿಲ್ಲೆಯಲ್ಲಿ ಬೆಳೆಯಲಾಗುವಂತಹ ಮುಖ್ಯ ಬೆಳೆಗಳು ಯಾವುವು ಎಂದರೆ ವಾಣಿಜ್ಯ ಬೆಳೆಗಳಾದಂತಹ ಅಡಿಕೆ ತೆಂಗು ಹಾಗು ಶುಂಠಿ ಕಬ್ಬು ಇನ್ನೂ ಹಲವು ತುಮಕೂರು ಜಿಲ್ಲೆಯಲ್ಲಿ ಬೆಳೆಯಲಾಗುವಂತಹ ಬೆಳೆಗಳು ಈ ವಾಣಿಜ್ಯ ಬೆಳೆಗಳಾದಂತಹ ತೆಂಗು ಮತ್ತು ಅಡಿಕೆಯಿಂದ ಆರ್ಥಿಕತೆ ಸ್ಥಳೀಯ ಆರ್ಥಿಕತೆ ಅಭಿವೃದ್ಧಿಯಾಗುತ್ತದೆ ಹಾಗೂ ಇವುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ವಿದೇಶಿ ವ್ಯಾಪಾರದಲ್ಲಿಯೂ ಕೂಡ ಇವುಗಳಿಗೆ ಹೆಚ್ಚಿನ ಬೆಲೆಯಿದೆ ಎಂದು ಹೇಳಬಹುದು ಮಾರುಕಟ್ಟೆಯಿಂದ ಹಿಡಿದು ಎಲ್ಲ ಕಡೆಗಳಲ್ಲಿಯೂ ಈ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ಒಂದು ಬೇಡಿಕೆ ಇನ್ನೂ ಇದೆ ಎಂದು ಹೇಳಬಹುದು ಅಕ್ಕಿ ಕಬ್ಬು ಗೋಧಿ ಹತ್ತಿ ಬೇಳೆಕಾಳುಗಳು ಹಣ್ಣು ತಂಬಾಕು ಮತ್ತು ತರಕಾರಿ ಇದು ಎಲ್ಲವುದಕ್ಕೂ ಕೂಡ ಹೆಚ್ಚಿನ ಬೇಡಿಕೆ ಇದೆ ಎಂದು ಹೇಳಬಹುದು